ಎಸ್ ನನ್ನದು ಎರಡನೇದು ನೆಗೆಟಿವ್ ಪಾಯಿಂಟ್ ಬನ್ಬಿಟ್ಟು ಮೊಬೈಲ್ ಫೋನು ಹಾಂ ಅಮ್ಮಾ ಈ ಮೊಬೈಲ್ ಫೋನ್ ಬನ್ಬಿಟ್ಟು ತೊಗೊಂಡೆ ಹದಿನೈದುವರೆ ಸಾವಿರ ಆಯಿತು ಮೊಬೈಲ್ ಫೋನ್ ಮೋಟೋ ಮೋಟೋ ತೊಗೊಂಡೆ ಇದನ್ನವ್ರು ತೊಗೊಳೋವಾಗ ತುಂಬ ಚೆನ್ನಾಗಿ ರಿವ್ಯೂವ್ ಕೊಟ್ಟರು ಇದು ಹಂಗಿರುತ್ತೆ ಹಿಂಗಿರುತ್ತೆ ಅಷ್ಟು ಚೆನ್ನಾಗಿ ಬ್ಯಾಟ್ರಿ ಪಿಕಪ್ಪಿದೆ ಮೊಬೈಲ್ ಕಂಫರ್ಟಬಲಿದೆ ಅಂತೇಳ್ಬಿಟ್ಟು ಮತ್ತೆ ನೋಡಿದ್ರೆ ಈ ಎಂಥದು ಇಲ್ಲ ಅದರಲ್ಲಿ ಬ್ಯಾಟ್ರಿ ಪಿಕಪ್ಪೇ ಚಾರ್ಜಿಂಗ್ ಪಿಕಪ್ಪೇ ಇಲ್ಲ ಮೊಬೈಲ್ ಮತ್ತು ಅವರು ಡಿಸ್ಪ್ಲೇ ಸಪ್ರೇಟು ಟಚ್ ಸಪ್ರೇಟಂತ ನನಗೇಳಿಲ್ಲ ಅವರು ಡಿಸ್ಪ್ಲೇ ಟಚ್ಚು ಒ ಟೋಟಲಿ ಬಾಟಮ್ಮೆ ಎಲ್ಲ ಒಂದೇ ಅನ್ ಒಂದೇ ಇದೆ ಅದರಲ್ಲಿ ಜೆಸ್ಟ್ ನಾನು ಮೊಬೈಲು ಒಂದು ಫೀಟಿಂದನೂ ಇಲ್ಲ ಜೆಸ್ಟ್ ಸುಮ್ಮನೆ ಹಂಗೆ ಜಾರಿ ಬೆಡ್ ಮೇಲೆ ಬಿದ್ದಿದ್ದು ಡಿಸ್ಪ್ಲೇ ಹೊರ್ಟೋಗಿದೆ ತುಂಬ ಫೂರಿದೆ ಮೊಬೈಲಿದು ಯೂಸ್ ಮಾಡೋದಕ್ಕೆ ಭಾಳ ಕಷ್ಟ ಇದೆ ಮೊಬೈಲಿದು ಕಂಫರ್ಟಬಲಿಲ್ಲ ಬೇರೆ ಮೊಬೈಲ್ಗೆ ಹೋಲಿಸ್ಕೊಂಡ್ರೆ ಇದು ಅಷ್ಟೊಂದು ಕಂಫರ್ಟಬಲಿಲ್ಲ ಮೊಬೈಲು